ಹಲೋ ಹಾಂ ಹೌದು ಮೇಡಮ್ ಹೇಳಿ ಹಾಂ ಇಲ್ಲ ಮೇಡಮ್ ಅವರು ಒಂದು ಪೂಜೆಗೆ ಹೋಗಿದ್ದಾರೆ ಮೊಬೈಲ್ ಮನೆಯಲ್ಲಿ ಬಿಟ್ಟು ಹೋಗಿದ್ದಾರೆ ಮೇಡಮ್ ಹೇಳಿ ಏನಾದರೂ ಆಗಬೇಕಿತ್ತಾ ಹಾಂ ಹಾಂ ಸರಿ ಮೇಡಮ್ ನಾನು ಬರ್ಕೊಳ್ತೇನೆ ನಾನು ಹೇಳ್ತೇನೆ ನಿಮಗೆ ಅವರ ಕಾಲ್ ಮಾಡಲಿಕ್ಕೆ ಹೇಳ್ತೇನೆ ನೀವೊಂದು ನನಗೆ ನಂಬರ್ ಕೊಟ್ಬಿಡಿ ನಾನು ನಿಮ್ಮ ಹೆಸರು ಮತ್ತು ಹಾಂ ಓಕೆ ಓಕೆ ಪರ್ವಾಗಿಲ್ಲ ನಾನು ಹೇಳ್ತೇನೆ ಅವರಿಗೆ ಹೇಳಿ ಹಾಂ ಓಕೆ ಹಾಂ ಹಾಂ ಶಾಸ್ತ್ರ ಹಾಂ ಹಾಂ ಹಾಂ ಹಾಂ ನೋಡಿ ಹಾಂ ಲಾ ಹಾಂ ಹಾಂ ಹಾಂ ಹಾಂ ಹಾಂ ಹೇಳ್ತೇನೆ ಹೇಳ್ತೇನೆ ಮೇಡಮ್ ಹುಡುಗಿಗೆ ಅಲ್ಲ ಮೇಡಮ್ ಹಾಂ ಸರಿ ಅದು ಅಂದರೆ ನಮಗೆ ಪ್ರಥಮವಾಗಿ ಏನಂಥೇಳಿದ್ರೆ ಒಂದು ಅರಶಿನ ಶಾಸ್ತ್ರ ಅಂತ ಹೇಳ್ತಾರೆ ಮೇಡಮ್ ಮದುಮಗಳಿಗೆ ಅರಶಿಣವನ್ನು ಹಚ್ಚುವಂಥದ್ದು ತವರು ಮನೆಯಲ್ಲಿ ಅದು ಅದರ ಕ್ರಮ ಆದ ನಂತರ ಮದರಂಗಿ ಕಾರ್ಯಕ್ರಮ ಅಂತ ಒಂದು ಇರ್ತದೆ ಅಂದರೆ ಎರಡು ಕೈಗಳಿಗೆ ಮದರಿಂಗಿಯನ್ನು ಹಚ್ಚುವಂಥದ್ದು ಆ ನಂತರದಲ್ಲಿ ಮದುವೆಯ ದಿನ ಬೆಳಗ್ಗೆ ಮುಹೂರ್ತ ಅಂತ ಮಾಡ್ತಾರೆ ಅಂದರೆ ಮದುಮಗಳ ಒಂದು ಕಾಲಿಗೆ ಕಾಲುಂಗುರ ಮತ್ತು ಕೈಗೆ ಒಂದು ಒಡ್ಯುಂಗುರ ಅಂತ ಹೇಳ್ತಾರೆ ನಮ್ಮ ಈಚೆ ತುಳುವ ಸಂಪ್ರದಾಯದಲ್ಲಿ ತುಂಬನೇ ಮಹತ್ವವನ್ನು ಹೊಂದಿದೆ ಅದು ಅಂದರೆ ಕೈಗೆ ಒಂದು ಒಡ್ಯುಂಗುರ ಹಾಕ್ತಾರೆ ಮುಹೂರ್ತದ ಸಮಯದಲ್ಲಿ ಮುಹೂರ್ತ ಶೇಷೆಯಾಗಿ ನಂತರ ದಿಬ್ಬಣ ಮದುವೆಯ ಹಾಲ್ಗೆ ಹೊರಡುವಂಥದ್ದು ಹುಡುಗ ಅಲ್ಲ ಹುಡುಗಿಯ ಕಡೆಯವರೆ ಹುಡುಗಿಯ ಕರೆಯ ಹುಡುಗಿಯ ಅತ್ತೆ ಏನು ಹೇಳ್ತಾರೆ ಅಂದರೆ ಮಾವ ಅಂದರೆ ಸೋದರ ಮಾವನ ಹೆಂಡತಿ ನಿಮಗೆ ಇದ್ದಾರೆ ಅಲ್ವ ಅವರು ಕಾಲಿಗೆ ಕಾಲುಂಗುರ ಮತ್ತು ಕೈಗೆ ಒಂದು ಒಡ್ಯುಂಗುರ ಹಾಕುವಂಥದ್ದು ಅದು ಸಂಪ್ರದಾಯ ಅದು ಆದ ನಂತ್ರನೇ ನಾವು ಮುಹೂರ್ತ ದಿಬ್ಬಣವನ್ನು ಹೊರಡುವಂಥದ್ದು ಅದು ಆಗದೇ ಅಲ್ಲಿ ಮುಹೂ ದಿಬ್ಬಣ ಹೊರಡಲಿಕ್ಕಿಲ್ಲ ನಮಗೆ ನಮ್ಮ ಕಡೆ ನಂತರ ಹಾಂ ನಂತರ ಅಲ್ಲಿ ಆ ಮದುಮಗಳನ್ನು ಏನು ಗಂಡಿನ ಮನೆಯವರು ಸ್ವಾಗತವನ್ನು ಮಾಡ್ತಾರೆ ಆ ನಂತರದಲ್ಲಿ ಅವರು ಅಂದರೆ ಗಂಡಿನ ತಾಯಿ ತಂದೆ ಹೆಣ್ಣಿನ ತಾಯಿ ತಂದೆ ಅಲ್ಲಿ ಪೂಜೆಗೆ ಕೂತ್ಕೊಳ್ಳಿಕ್ಕುಂಟು ಫಸ್ಟಿಗೆ ಅಲ್ಲಿ ಕ್ರಮ ಅಂದರೆ ಹೋಮ ಹೋಮ ಏನಿದೆ ಹೋಮ ಕುಂಡದ ಎದುರುಗಡೆ ಒಂದು ಪೂಜೆಯನ್ನು ಮಾಡಲಿಕ್ಕಿದೆ ಎರಡೂ ಕಡೆಯ ತಂದೆ ತಾಯಿಯವರು ನಂತರದಲ್ಲಿ ವಧು ವರರನ್ನೂ ಸಹ ಕರ್ಕೊಂಡು ಬರಲಿಕ್ಕಿದೆ ಅವರೂ ಸಹ ಪೂಜೆಯನ್ನು ಮಾಡ್ತಾರೆ ಆನಂತರದಲ್ಲಿ ಲಾಜಾ ಹೋಮ ಅಂತಿದೆ ಲಾಜ ಹೋಮ ಅಂತ ಹೇಳಿದರೆ ನೀವೀಗ ಹುಡುಗಿಯ ಸ್ವತಃ ತಮ್ಮ ಅಥವಾ ಅಣ್ಣ ಯಾರು ಆಗಿರ್ಬೋದು ಅವರು ಈ ಹರಳು ಇದೆಯಲ್ಲ ಹರಳು ಅಂತ ಹೇಳ್ತೇವೆ ನಾವು ಗೊತ್ತುಂಟ ಹಾಂ ಅದನ್ನು ಆ ಹೋಮಕ್ಕೆ ಮೂರು ಸುತ್ತು ಬಂದು ಆ ಹುಡುಗ ಹುಡುಗಿಯ ಅಣ್ಣ ಅಥವಾ ತಮ್ಮ ಅವರ ಕೈಗೆ ಹಾಕುವಂಥದ್ದು ಅವರು ಅದರೆ ಅದರೆ ಮುಖಾಂತರ ಹೋಮಕ್ಕೆ ಅರ್ಪಣೆ ಮಾಡ್ತಾರೆ ಅದು ಲಾಜ ಹೋಮ ಅಂತ ಹೇಳ್ತಾರೆ ನಂತರದಲ್ಲಿ ಮಾಂಗಲ್ಯ ಧಾರಣೆ ಮಾಂಗಲ್ಯ ಧಾರಣೆ ಆದ ನಂತರ ಸಪ್ತಪದಿಯನ್ನು ತುಳಿಯುವಂಥದ್ದು ಇಷ್ಟು ತುಂಬ ತುಂಬ ತುಂಬ ತುಂಬನೇ ಕ್ರಮ ಇದೆ ಹಿಂದೂ ಸಂಸ್ಕೃತಿಯಲ್ಲಿ

ಅದು ಹೌದು ಅದೇ ಆಚೆ ನಿಮ್ಮ ಕಡೆ ಅರುಂಧತಿ ನಕ್ಷತ್ರವನ್ನು ತೋರಿಸ್ತಾರೆ ಆದರೆ ನಮ್ಮ ಕಡೆ ಆ ಆ ಕ್ರಮ ಇಲ್ಲ ನಕ್ಷತ್ರ ಅರುಂಧತಿ ನಕ್ಷತ್ರ ಅನ್ನುವಂಥದ್ದೊಂದು ಹಾಂ ಇಲ್ಲಿ ಇಲ್ಲಿ ಆ ಥರ ಎಲ್ಲ ಏನೂ ಇಲ್ಲ ಕಡಿಮೆ ಮಾಡಬಹುದು ಕೆಲವರು ಆದರೆ ನಮ್ಮಲ್ಲಿ ಇಲ್ಲ ಹಾಗೆ ಹ್ಞೂ ಹಾಂ ಹಾಂ ಹೌದು ಅದು ಹೌದು ಅದು ಹೌದು ಹಾಂ ಹೇಳ್ತೀನಿ ನಾನು ಹಾಂ ಹೇಳಿ ಹಾಂ ಅದು ಇಲ್ಲ ಅದಕ್ಕೆ ಮದುವೆಗೆ ಬೇಕಾದಂತಹ ಪೂಜಾ ಸಾಮಗ್ರಿ ಏನಿದ್ದಾವೆ ಎಲ್ಲ ಇವರೇ ತರ್ತಾರೆ ಯಜ ಗಂಡಿನ ತರ್ತ್ ಹಾಂ ಹಾಂ ಅದೆಲ್ಲ ಏನೂ ಬೇಡ ಅದಕ್ಕೆ ಬೇಕಾಗುವಂಥ ಎಲ್ಲ ಏನಿದೆ ಕಟ್ಟಿಗೆ ಆಗಿರ್ಬೋದು ಎಲ್ಲ ನಾವೇ ತರ್ತೇವೆ ನೀವು ವಧು ವರರು ಬಂದರೆ ಸಾಕು ಅಷ್ಟೇ ಪೂಜಾ ಸಾಮಗ್ರಿ ಏನಿದ್ದರೂ ನಾವು ನಾವೇ ನೋಡ್ಕೊಳ್ತೇವೆ ಹಾಂ ಓಕೆ ನಾನು ಹೇಳ್ತೇನೆ ನನಗೆ ನಿಮ್ಮ ಒಂದು ನಂಬರ್ ಮತ್ತೆ ಒಂದು ನಿಮ್ಮ ಅಡ್ರೆಸ್ ಒಂದು ಕೊಟ್ಟು ಬಿಡಿ ನಾನು ಬರ್ದಿಡ್ತೇನೆ ಅವ್ರು ಬಂದ ನಂತರ ನಿಮಗೆ ಕಾಲ್ ಮಾಡಿ ಹಾಂ ಸರಿ ಸರಿ ಓಕೆ ಮೇಡಮ್ ಓಕೆ ಓಕೆ ಹಾಂ ಓಕೆ ಮೇಡಮ್ ಥ್ಯಾಂಕ್ಯು ಹಾಂ ಹ್ಞೂ ಹ್ಞೂ